ಸರ್ ನಮಗೆ ಸ್ವಲ್ಪ ಇನ್ಫಾಮೇಶನ್ ಬೇಕಾಗಿತ್ತು ವನ್ಯಜೀವಿಧಾಮಗಳು ಎಲ್ಲೆಲ್ಲಿ ಇದೆ ಅಂತ ಸೊಲ್ಪ ತಿಳಿಸ್ಕೊಡ್ತೀರಾ ಸರ್ ನಾವು ಹೌದು ಸರ್ ನಮ್ಮ ಮಕ್ಕಳೆಲ್ಲ ಬರಬೇಕು

ಹಾಂ ಹೇಳಿ ಹೇಳಿ

ಹಾಂ ಹೌದು ಹಾಂ ಎಲ್ಲೆಲ್ಲಿ ಇದೆ ಸರ್ ಸ್ಥಳ ಹೇಳ್ತೀರಾ ಎಲ್ಲೆಲ್ಲಿ ಇದೆ ಅಂತ ಸ್ಥಳ ಹೇಳ್ತೀರಾ ಯಾವುದು ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳ್ತೀರಾ ಯಾಕಂದರೆ ಈಗಿನ ಈಗಿನ ಮಕ್ಕಳಿಗೆ ಪ್ರಾಣಿಗಳ ಈಗಿನ ಮಕ್ಕಳಿಗೆ ಪ್ರಾಣಿಗಳ ಪರ್ಚಯವೇ ಇರೋದಿಲ್ಲ ಆದ್ದರಿಂದ ಸ್ವಲ್ಪ ನಾವು ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಬರೋಣ ಅಂತ ನೀವು ನಮಗೆ ತಿಳಿಸ್ಕೊಟ್ರೆ ನಮಗೆ ಸಹಾಯ ಆಗುತ್ತೆ ಪಕ್ಷಿಧಾಮದ ಬಗ್ಗೆಯೇ ಹೇಳಿ ಸರ್ ಹಾಂ ಪಕ್ಷಿಧಾಮದ ಬಗ್ಗೆ ಹೇಳಿ ಹಾಂ ಹಾಂ ಹಾಂ ಹೌದು ಹಾಂ

ಸೊ ಈ ಸಂರಕ್ಷಣೆ ಇದರಿಂದ ಪ್ರಾಣಿಗಳೆಲ್ಲ ನಿಜ್ವಾಗ್ಯೂ ಸುರಕ್ಷಿತವಾಗಿ ಇದೆ ಅಂತ ಹೇಳ್ತೀರಾ ಸರ್

ಹೌದ್ ಹೌದ್ ಹಾಂ ಹೌದು ಸರ್

ಹಾಂ ಹೌದು ಹೌದು ಹಾಂ

ಹೌದು

ಹೌದು ಹೌದು

ಹೌದು ಯಾಕಂದರೆ ಅವುಗಳ್ಗೂ ಜೀವಿಸೋ ಹಕ್ಕಿದೆ

ತುಂಬ ಧನ್ಯವಾದ ಸರ್ ತಮ್ಮ ಮಾಹಿತಿಗೆ ಹಾಂ ಸರಿ ಸರ್ ತ್ಯಾಂಕ್ ಯು ಸರ್